ಜೀವನ ನನ್ನ ಜೀವನ ಜೀವನ ಅಂದರೆ ನಾವು ಹೇಳ್ಕೊಳಷ್ಟು ಈಸಿನೂ ಅಲ್ಲ ನಾವಂದ್ಕೊಳಷ್ಟು ಕಷ್ಟನೂ ಅಲ್ಲ ನಾವು ಯಾವ ರೀತಿಯಾಗಿ ಯಾವ ರೀತಿ ಸಂದರ್ಭ ಯಾವ ರೀತಿಯಾಗಿ ಸಿಚುಯೇಶನ್ ಬರುತ್ತೆ ಅದ್ಯಾವ ರೀತಿ ಹೋಗ್ತಾ ಇದ್ದರೆ ಜೀವನ ಅನ್ನೋದು ತುಂಬ ಸುಂದರವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ನಾನು ಸಮಾಜ್ದಲ್ಲಿ ನಾನು ಗುರ್ತೋಬೇಕು ನಮ್ಮ ತಂದೆ ತಾಯಿಗೆ ನಾನು ಹೆಸರು ತೊಗೋಬರ್ಬೇಕು ಅನ್ನೋದೇ ನನ್ನ ಗುರಿ ನಾನು ತುಂಬ ಕಷ್ಟಪಟ್ಟು ಓದ್ತಾ ಇದ್ದೆ ನಾನು ಏನಾದರೂ ಓದ್ತಾ ಇರುವ ಸಂದರ್ಭದಲ್ಲಿ ಏನಾದರೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಮೇಲೆ ಗೊತ್ತಾಗ್ತಾ ಗೊತ್ತಾಗೋ ಸಂದರ್ಭದಲ್ಲಿ ಇಲ್ಲ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ನಾನು ಟೈಮ್ ಯುಟಿಲೈಸ್ ಮಾಡ್ಕೊಬೇಕು ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು ನಾನು ಎ ನಾನು ಓದ್ತಾ ಇರೋ ಸಂದರ್ಭ್ದಲ್ಲಿ ಏನೇನೋ ಒಂದು ಕೋರ್ಸಸ್ ಅದು ಕೂಡ ಮಾಡಿದ್ದೀನಿ ಮಾಡ್ತಾ ಇದ್ದೆ ನಾನು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಲೈಫಲ್ಲಿ ಅಂತ ಹೀಗೆ ಮಾಡ್ತಾ ಇರಬೇಕಾದ್ರೆ ನನ್ನ ಎಜುಕೇಷನ್ ಸಹ ಕಂಪ್ಲೀಟಾಗತ್ತೆ ಕಂಪ್ಲೀಟಾದ್ಮೇಲೆ ನನಗೆ ನಾನು ಜಾಬ್ ಸರ್ಚಿಂಗಲ್ಲಿರ್ತೀನಿ ನನಗೆ ಒಳ್ಳೆ ಜಾಬ್ಗೋಗ್ಬೇಕು ನಾನು ಇದು ಮಾಡಬೇಕು ಅಂತ ಯಾಕಂದ್ರೆ ನಮ್ಮ ತಂದೆ ತಾಯಿ ನಮ್ಮನ್ನ ಕಷ್ಟಪಟ್ಟು ಓದ್ಸಿರ್ತಾರೆ ನಮ್ಮ ತಂದೆ ತಾಯಿ ನಮ್ಮನ್ನ ಕಷ್ಟಪಟ್ಟು ಓದ್ಸಿದಾರೇಂದ್ರೆ ಅವ್ರ್ಗೆ ಏನಾದರೂ ಒಂದು ಹೆಸರು ತೊಗೊಬರ್ಬೇಕು ಮುಂದೆ ನಾವು ತಂದೆ ತಾಯಿಯಾದ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಾವು ಮಾದರಿಯಾಗಿರ್ಬೇಕು ಅದೇ ನನ್ನ ಗುರಿಯಾಗಿತ್ತು ಅದೇ ನನ್ನ ತಲೇಲಿ ಸಹ ಓಡ್ತಾ ಇತ್ತು ನಮ್ಮ ಸಂಬಂಧಿಕರು ಯಾವಾಗ ನೋಡಿದ್ರು ಏನು ಇಷ್ಟು ವಯಸ್ಸಾಗಿದೆ ನಿಂಗೆ ಜಾಬ್ ಹೋಗ್ತಾ ಇಲ್ಲ ಆ ರೀತಿಯಾಗಿ ಮಾತಾಡ್ತಾರೆ ಟೀಕೆಗಳು ಮಾಡ್ತಾರೆ ಆದರೆ ನಾವು ತಲೆ ನಾವು ತಲೆ ಕೆಡ್ಸ್ಕೊಬಾರ್ದು ಅಂತ ಹೇಳ್ತೀವಿ ಬಟ್ ಅದು ನಮ್ಮ ತಲೇಲಿ ನಾವು ನಮ್ಮ ತಲೆ ಕೆಡಿಸ್ತಾ ಇರತ್ತೆ ಅದು ನಾವೂ ಒಬ್ರಗೆ ಹೇಳ್ತೀವಿ ತಲೆ ಕೆಡ್ಸ್ಕೋಬೇಡ ಯ ಒಬ್ಬ ನೂರು ಜನ ನೂರು ಮಾತಾಡ್ತಾರೆ ಅಂತ ಹೇಳ್ತೀವಿ ಬಟ್ ಅದು ನಮ್ಮ ಪರ್ಸ್ನಲ್ಲಾಗಿ ನಾವು ಅನುಬೌಸಿದ್ರೆ ಅದು ಪಕ್ಕಾ ನಮಗೆ ಅದು ತಲೆ ತಲೇಲಿ ಬಂದು ನಾಟ್ತಾ ಇರುತ್ತೆ ಅದು ಸೊ ನಮ್ಮ ಸಂದರ ನಮ್ಮ ಒಂದು ಸಂಬಂಧಿಕರಲ್ಲಿ ಒಬ್ಬರು ಹೇಳದ್ರು ಎಲ್ಲರ್ಗಿಂತ ದೊಡ್ಡೋಳು ಹತ್ತು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಅಂತ ಮಾತಾಡ್ತಾರೆ ಅಂತ ಸಂದರ್ಭದಲ್ಲಿ ನನಗೆ ತುಂಬ ನೋವು ಕೊಡೋ ಒಂದು ಅಂದರೆ ಸಿಚುಯೇಶನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಅಂತ ಸಂದರ್ಭದಲ್ಲಿ ನನಗೆ ಮತ್ತೆ ನಾನು ತುಂಬ ಕಷ್ಟಪಡ್ತಾ ಇದ್ದೆ ಏನು ಮಾಡೋದು ಏನಾದ್ರು ಒಂದು ಜಾಬ್ ಮಾಡಬೇಕಲ್ಲ ನಾನು ಒಬ್ಬ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ನಮ್ಮ ತಂದೆ ತಾಯೀನ ನಾನು ಸಾಕಬೇಕು ನನ್ನ ಒಂದು ಖರ್ಚುಗಳನ್ನು ನಾನೇ ನೋಡ್ಕೋಬೇಕು ನಮ್ಮ ತಂದೆ ನನ್ನ ಇಷ್ಟು ವರ್ಷಗಳ ಕಾಲ ನನ್ನ ಸಾಕಿದ್ದಾರೆ ಈಗ ನನ್ನನ್ನು ನಾನೇ ಸಾಕೋಬೇಕು ಅದರ ಬದಲಾಗಿ ನನ್ನ ತಂದೆ ತಾಯಿಯನ್ನು ನಾನು ಸಾಕಬೇಕು ಅನ್ನೋದೇ ನನ್ನ ಗುರಿಯಾಗಿತ್ತು ಈಗ ನನಗೆ ಒಳ್ಳೆಯ್ವದ ಒಂದು ಕೆಲಸ ಸಿಕ್ಕಿದೆ ನಾನು ತುಂಬ ಖುಷಿಯಾಗಿದ್ದೀನಿ ಎಲ್ಲಾರ ಜೀವನದಲ್ಲಿ ಒಂದು ಒಳ್ಳೆ ದಿನ ಅಂತ ಬರ್ತಾ ಇರು ಬರುತ್ತೆ ಆ ಒಳ್ಳೆ ದಿನಕ್ಕಾಗಿ ನಾವು ಕಾದು ಕುಳಿ ಕುಳ್ ಕುತ್ಕೋಬಾರ್ದು ಅದಕ್ಕೋಸ್ಕರ ನಾವು ಏನೇನೆಲ್ಲ ಪ್ರಯತ್ನ ಮಾಡಬೇಕೋ ಅದನ್ನೆಲ್ಲ ನಾವು ಮಾಡ್ತಾ ಹೋಗ್ತಾ ಇರಬೇಕು ಆವಾಗ್ಲೇ ನಮಗೆ ಒಂದು ಗುರಿ ಒಂದು ಸಕ್ಸಸ್ ಏನಿರುತ್ತೆ ಅದು ನಮಗೆ ಸಿಗ್ತಾ ಹೋಗ್ತಾ ಇರುತ್ತೆ ನಾನು ನನ್ಗೆ ನನ್ಗೆ ಒಳ್ಳೆ ಟೈಮ್ ಬರಲಿ ನನಗೂ ಒಳ್ಳೆ ಟೈಮೆ ಬರುತ್ತೆ ಆವಾಗ ನಾನು ತೋರಿಸ್ತೀನಿ ಅಂತ ಆ ಥರ ಹೇಳ್ತಾರೆ ಅದು ಹೇಳೋದು ಸಹಜ ಎಲ್ಲಾರು ಬಟ್ ಆ ಒಳ್ಳೆ ಟೈಮ್ ಬರಬೇಕಾದ್ರೆ ನೀವೇನಾದರೂ ಒಂದು ಮಾಡಬೇಕು ನೀವೇನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಓಕೆನಾ ನಾ ನಾವು ನಾವು ಏನ್ ಮಾಡ್ತೀವಿ ಗೊತ್ತಾ ಪ್ರತಿಯೊಂದು ದಿನ ಕೂಡ ನಮಗೆ ಹೊಸ ವರ್ಷ ಒಂದು ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡು ಕೂಡ ನಮಗೆ ಹೊಸ ವರ್ಷ ಆಗಿರತ್ತೆ ನಾವು ಚಿಕ್ಕೋರಿದ್ದಾಗ ಏನು ಮಾಡ್ತಾ ಇದ್ವಿ ಓಹ್ ಹೊಸ ವರ್ಷ ಬರ್ತಾ ಇದೆ ಅಂದರೆ ನಮ್ಮ ಲೈಫಲ್ಲಿ ಹೊಸ ವರ್ಷ ದಿನ ನಾನು ಏನಾದರೂ ಚೇಂಜ್ಮೆಂಟ್ ಮಾಡ್ಕೊತೀನಿ ಅದನ್ನೇ ನಾನು ಫುಲ್ಲು ಕಂಟಿನ್ಯೂ ಮಾಡ್ತೀನಿ ವರ್ಷ ಫುಲ್ಲು ಅಂತ ಅನ್ಕೊತೀವಿ ಬಟ್ ಅದು ಸುಳ್ಳು ಅದು ನಿಜ ಅಲ್ಲ ಬಟ್ ನಮ್ಗೆ ಯಾವಾಗ ಅದು ಅರಿವಾಗುತ್ತೆ ಅಂದರೆ ನಾವು ಯಾವಾಗ ಬೆಳೀತಾ ಹೋಗ್ತಾ ಇರ್ತೀವಿ ಯಾವಾಗ ದೊಡ್ಡವರಾಗ್ತಾ ಇರ್ತೀವೋ ಆವಾಗ ನಮಗೆ ಒಂದು ಸಮಯದ ಒಂದು ಪ್ರಾಮುಖ್ಯತೆ ನಮಗೆ ಗೊತ್ತಾಗುತ್ತೆ ಪ್ರತಿಯೊಂದು ದಿನ ಕೂಡ ನಮಗೆ ಹೊಸ ವರ್ಷನೇ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ಸೆಕೆಂಡಲ್ಲೂ ನಾವೇನಾದರೂ ಚೇಂಜ್ಮೆಂಟ್ ಮಾಡ್ಬೌದು ನಮ್ಮ ಲೈಫಲ್ಲಿ ಸೊ ಬದುಕಿನಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೇ ನಾವು ಸಾಯಬೇಕು ಯಾಕಂದರೆ ದೇವರು ನಮಗೆ ಒಂದು ಜೀವನ ಅಂತ ಕೊಟ್ಟಿದ್ದಾರೆ ಆ ಜೀವನನ ಒಂದು ಸುಮ ಒಂದು ರೂಪಿಸ್ಕೊಳ್ಳಬೇಕು ಒಂದು ಸುಂದರವಾದ ಜೀವನ ಮಾಡ್ಕೋಬೇಕು ಬದುಕಿದ ತಕ್ಷಣ ಯಾರು ಫುಲ್ಲು ಶ್ರೀಮಂತರಾಗಿ ಹುಟ್ಟಲ್ಲ ಬದುಕಿದಾಗ ಬಡವರಾಗಿರಬೇಕು ಬಟ್ ಸಾಯುವಾಗ ಒಂದು ಶ್ರೀಮಂತಿಕೆಯಿಂದ ಸಾಯಬೇಕು ಅನ್ನೋದು ಎಲ್ಲೋ ಒಂದು ಸೆಂಟೆನ್ಸ ನಾನು ಓದಿದ್ದೀನಿ ಅದು ತುಂಬ ನಿಜವಾದದ್ದು ಯಾರೂ ಬದುಕಿದ ತಕ್ಷಣ ಯಾರೂ ಶ್ರೀಮಂತರ ಮನೆಯಲ್ಲಿ ಹುಟ್ಟಲ್ಲ ಯ್ ನಾವು ನಾವದನ್ನು ಶ್ರೀಮಂತಿಕೆಯಾಗಿ ರೂಪಿಸ್ಕೊಳ್ಳಬೇಕು ನಾವು ನಾವು ಕಷ್ಟಪಡಬೇಕು ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ಸೊ ಇವಾಗ ನನಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ತುಂಬ ಲೈಫ್ ಒಂದು ಸ್ವಲ್ಪ ಬ್ಯಾಲೆನ್ಸಿಯಾಗಿ ಹೋಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜ ಅಲ್ವಾ